ಅಣ್ಣಾ ನಾ ರಮೇಶ್ ಮಾತಾಡುದು ಹಾಂ ಆವತ್ತು ಮೊನ್ನೆ ನಮ್ಮ ಇಲ್ಲಿ ತೇಜಸ್ವಿ ನಗರದಾಗ ಮನೆ ರೂಮ್ ಕಟ್ಟಿ ಕೊಟ್ಟಿದ್ದೆಯಲ್ಲ ಹಾಂ ಈಗ ಮನೆ ಮೇಲೆ ಮತ್ತೆ ಒಂದು ಎರಡು ರೂಮ್ ಕಟ್ಟು ಅದಾವೆ ನಮ್ಮ ಅದಕ್ಕೆ ಅದು ಏನೇನು ಬೇಕಾಕತಿ ಏನು ಎಂತ ಕೇಳಕ್ಕ ಅಂತ ನಿನಗೆ ಫೋನ್ ಮಾಡೇನಿ ಈಗ ಹಾಂ ಅದು ರೂಮ್ನ್ಯಾಗ ಹ್ಯಾಂಗೆ ಐತೆ ಅಂದ್ರೆ ಒಂದು ಎರಡೂ ರೂಮು ಒಳಗೆ ಸಂಡಾಸು ಬಾತ್ರೂಮ ಆಮೇಲೆ ಒಬ್ಬವ ಇರಕ್ಕ ಒಂದು ಕಟ್ಟೆ ಇವನ್ನೆಲ್ಲ ಮಾಡ್ಬೇಕ ಹಾಂ ಅದಕ್ಕೆ ಏನೇನು ಸಾಮಾನು ಬೇಕಾಗ್ತವೆ ಹೇಳ್ತಿ ಏನ್ ಒಂದಿಟು ಯಾವ್ದ್ ಕಟ್ಸೀರೆ ಚೊಲೋ ಆಕತಿ ಹೌದಾ ಇಟ್ಗೆನೇ ಕಟ್ಸೋಣು ಚಲೋ ಆಗ್ಬೇಕ ಮಜ್ಬೂತು ಆಗ್ಬೇಕ ಬಾಳ್ಕೆ ಬರ್ಬೇಕು ನಮ್ಗೆ

ಹಾಂ ಅದಕ್ಕೆ ಇಟ್ಟಗಿಯಾಗೆ ಕಟ್ಸೋಣಂತ ಹಾಂ ಅದಕ್ಕೆ ಎಷ್ಟು ಇಟ್ಟಗಿ ಬೇಕು ಎಷ್ಟು ಸಿಮೆಂಟ್ ಬೇಕಾಕತಿ ಎಷ್ಟು ಉಸುಕು ಬೇಕಾಕತಿ

ಹಾಂ ಹಾಂ ಹಾಂ ಹಾಂ ಸ ಕರೆಕ್ಟ್ ಕರೆಕ್ಟ್ ಹಂಗಂದ್ರ್ ಒಂದು ಕೆಲಸ ಮಾಡೋಣ ನೀನು ನಾಳೆ ಬರ್ತೀಯಾ ನಮ್ಮ ಮನೆಗೆ ತೇಜಸ್ವಿ ನಗರ್ದಾಗ ಬಸ್ ಸ್ಟಾಪ್ ಹತ್ರ ಮನೆ ಕಟ್ಸಿದ್ದೇವೆ ಮ್ಯಾಗೆ ಒಂದು ರೂಮ್ ಕಟ್ಟಿಸ್ ಕೊಟ್ಟಿದ್ಯಲ್ಲ ಅಣ್ಣ ಆ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಹಾಂ ಅಲ್ಲೇ ಅಲ್ಲೇ ಒಂದು ರೂಮ್ ಕಟ್ಟಿ ಕೊಟ್ಟಿದ್ದೆ ನೀ ಹಾಂ ಅಲ್ಲೇ ಅದು ಇದಕ್ಕೆ ಹೊಸದಾಗಿ ಒಂದು ಆರು ತಿಂಗ್ಳ ಹಿಂದೆ ಕಟ್ಟಿ ಕೊಟ್ಟಿದ್ದೆ ನೀ ಅದಕ್ಕೆ ಅಲ್ಲೇ ಮ್ಯಾಲೆ ಕಟ್ಸುದು ಐತೆ ಅದಕ್ಕೆ ನೀನು ನಾಳೆ ಬಂದ್ರೆ ಮುಂಜಾನೆ ದೌಡು ಬಂದ್ರೆ ನಾಳೆ ಬಾ ಅದು ಎಷ್ಟ ಹಾಂ ಕಾಲ್ ಮಾಡು ಅಲ್ಲೇ ಇದನ್ನ ನೊಡೋಣಂತ್ ಹಾಂ ಆಯ್ತು ಆಯ್ತು ಓಕೆ